ಕನ್ನಡ ಭಾಷೆಯ ಜನರು ನಿಮ್ಮ ಗುರುತು ಮತ್ತು ಒಳಗೊಳ್ಳುವಿಕೆಯನ್ನು ಅಭಿವ್ಯಕ್ತಿಸಲು ನಿಮ್ಮ ಭಾಷೆಯನ್ನು ಹೇಗೆ ಬಳಸುತ್ತಾರೆ ಕನ್ನಡ ಭಾಷೆ ಎಲ್ಲರೂ ಮಾತಾಡುವುದು ಕನ್ನಡ ಭಾಷೆ ಒಂದೇ ಆದರೆ ಆಯಾ ಪ್ರದೇಶದ ಆಯಾ ಪದ್ಧತಿಯ ಪ್ರಕಾರ ಆಯಾ ಭಾಷೆ ಕನ್ನಡದ ಭಾಷೆ ಬದಲಾಗಿ ಇರುತ್ತದೆ ಅಂದರೆ ಉತ್ತರ ಕರ್ನಾಟಕದ ಭಾಷೆಯೇ ಬೇರೆ ಮಲೆನಾಡಿನ ಭಾಷೆಯೇ ಬೇರೆ ಹಾಗೆ ಬಯಲು ಸೀಮೆಯ ಭಾಷೆಯೇ ಬೇರೆ ಎಲ್ಲರೂ ಮಾತಾಡುವುದು ಕನ್ನಡನೇ ಆದರೂ ಅವರವರು ಮಾತನಾಡುವ ಶೈಲಿ ಬೇರೆಯಾಗಿರುತ್ತದೆ ಅವರು ಮಾತಾಡುವ ಶೈಲಿಯ ಮೇಲೆ ಆ ಮನುಷ್ಯ ಇಂತಹ ಪ್ರದೇಶದವರು ಅಂತ ಕಂಡುಹಿಡಿಯಬಹುದು ಹಾಗೆ ಅವರ ಜೊತೆ ಮಾತಾಡ್ತ ಮಾತಾಡ್ತ ಅವರ ಮಾತಾಡುವ ಶೈಲಿಯೂ ಸಹ ನಾವು ತಿಳಿದುಕೊಳ್ಳಬಹುದು ಅವರ ಜೊತೆ ಹಾಗೆ ಮಾತಾಡಿನೂ ಮಾತಾಡಲು ಸಾಧ್ಯವಾಗುತ್ತದೆ